ಭಾರತದ ಸಾರಿಗೆ ವ್ಯವಸ್ಥೆ ಭಾರತದ ಎಲ್ಲ ರಾಜ್ಯಗಳಲ್ಲಿ ಒಂದೇ ತೆರನಾಗಿಲ್ಲ ಭಾರತದ ಹಲವಾರು ರಾಜ್ಯಗಳಲ್ಲಿ ಉತ್ತಮ ಸಾರಿಗೆ ವ್ಯವಸ್ಥೆಯನ್ನ ಹೊಂದಿದೆ ಆದರೆ ಅನೇಕ ರಾಜ್ಯಗಳಲ್ಲಿ ಇನ್ನೂ ಸಾರಿಗೆ ವ್ಯವಸ್ಥೆ ತುಂಬ ಸುಧಾರಣೆ ಆಗಬೇಕಾಗಿದೆ ನಮ್ಮದು ಕರ್ನಾಟಕ ರಾಜ್ಯವಾಗಿರುವುದ್ರಿಂದ ನಮ್ಮಲ್ಲಿ ಒಳ್ಳೆಯ ರೀತಿಯ ಸಾರಿಗೆ ವ್ಯವಸ್ಥೆ ಇದೆ ಅಲ್ಲದೆ ಜನರು ಅತಿ ಹೆಚ್ಚಾಗ್ ದೇಶದಲ್ಲಿ ಸಂಚರಿಸುವ ಸಾರಿಗೆ ವ್ಯವಸ್ಥೆ ಅಂದರೆ ರೈಲಿನ ಸಾರಿಗೆ ವ್ಯವಸ್ಥೆ ಮತ್ತು ಬಸ್ಸಿನ ಸಾರಿಗೆ ವ್ಯವಸ್ಥೆ ಅತಿ ಹೆಚ್ಚು ಜನರು ಸಂಚಾರ ಮಾಡತಕ್ಕಂಥದ್ದಾಗಿದೆ ಕೆಲವೊಂದು ಸಾರಿ ರೈಲು ಸಂಚಾರ ಮಾಡಬೇಕಾದ ಸಮಯದಲ್ಲಿ ಸಮಯ ಸಂದರ್ಭಗಳಿಗಾಗಿ ಸಮಯ ಸಂದರ್ಭಗಳಿಗೆ ತಕ್ಕಂತೆ ರೈಲುಗಳು ಬರದೇ ಇರೋದರಿಂದ ಪ್ರಯಾಣಿಕರು ತೊಂದರೆಗೆ ಈಡಾಗತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಿದನ್ನ ನಾವು ನಮ್ಮ ದೇಶ್ದಲ್ಲಿ ನೋಡ್ತಾ ಇದ್ದೀವಿ